ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಕಾಯಿಲೆಗಳು ಹರಡ್ತಾಯಿದೆ ಕಾರಣ ಕಲುಷಿತ ನೀರು ಆಹಾರ ಇವುಗಳಿಂದ ಸರಿಯಾದ ಆಹಾರ ದೊರಕದೆ ಸ್ ಪೌಷ್ಠಿಕ ಆಹಾರ ದೊರೆಯದೆ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕಾಯಿಲೆಗಳು ಹರ್ಡುತ್ತವೆ ಆದ್ದರಿಂದ ಸರ್ಕಾರವು ಗಮನವಿತ್ತು ಗಮನವನ್ನು ಅರಿಶಿ ಕಾಯಿಲೆಗಳು ಬರದಂತೆ ನೋಡಿಕೊಳ್ಳಬೇಕು ಅಂದರೆ ಮೊದಲಿಗೆ ಗ್ರಾಮೀಣದಲ್ಲಿ ನಗರ ಪ್ರದೇಶಗಳಲ್ಲಿ ಸ್ವಚ್ಛವಾಗಿರಲು ಮೊದಲು ಪ್ರಯತ್ನಿಸಬೇಕು ನೀರು ನಿಂತ ನೀರಾಗಬೇಕು ಆಗಬಾರದು ಚರಂಡಿ ನೀರು ನೇರವಾಗಿ ಅದು ಹರಿದು ಜನ ನಿಲುವ ಪ್ರದೇಶವನ್ನು ಬಿಟ್ಟು ಅದು ಬೇರೆ ಕಡೆ ಹರ್ದು ಅದು ಅಂತರ್ಜಲವನ್ನು ಸೇರಬೇಕು ಹಾಗೆಯೇ ಸರ್ಕಾರವು ರೈತರಿಗೆ ಒಳ್ಳೊಳ್ಳೆ ರೀತಿಯ ಸವಲತ್ತು ಸಹಾಯ ಧನ ಸೌಲಭ್ಯಗಳನ್ನ ನೀಡಿ ರೈತರನ್ನು ಒಳ್ಳೆ ಆಹಾರ ಪದಾರ್ಥಗಳನ್ನ ಬೆಳೆಯೋಕೆ ಅವಕಾಶವನ್ನ ಮಾಡಿಕೊಟ್ರೆ ಒಳ್ಳೆಯದ್ದಾಗುತ್ತೆ ಇದರಿಂದ ರೈತರು ಬೆಳದಂಥ ಆಹಾರ ಜರುಗಿ ಪೋಷಕಾಂಶವಾಗಿ ಅವರಿಗೆ ಆರೋಗ್ಯದ ಕಡೆ ಗಮನ ಕೊಟ್ಟಾಗ ನಗರ ಮತ್ತು ಗ್ರಾಮ ಪ್ರದೇಶಗಳು ಸ್ವಚ್ಛವಾಗಿರೋದ್ರಿಂದ ಕಾಯಿಲೆಗೆ ಸಂಬಂಧಿಸಿದಂತೆ ಯಾವುದೇ ರೋಗಗಳನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ